ಎಲ್ಲರು ಒಂದು ಗೂಡಿ ಪಾರ್ಟಿ ಮಾಡಿ ಮಸ್ತಿ ಮಾಡುವ ಜನಪ್ರಿಯವಾಗಿರುವ ನಿಮ್ಮ ಸಾಮುದಾಯಿಕ ಕಾರ್ಯಕ್ರಮಗಳು ಯಾವುವು ಅಂತ ಕೇಳಿದಾರೆ ನಾವು ಇಲ್ಲಿ ಬಳ್ಳಾರಿಯಲ್ಲಿ ಭಾಳ ಹಬ್ಬಗಳನ್ನ ಆಚರಣೆ ಮಾಡ್ತೀವಿ ಅದರಲ್ಲಿ ಹೆಂಗೆ ಅಂದರೆ ಒಂದು ಗಣಪತಿ ಹಬ್ಬ ಆಗಿರ್ಬೋದು ದೀಪಾವಳಿ ಆಮೇಲೆ ಕಾರ್ತಿಕ ಮಾಸದಲ್ಲಿ ನಾವು ನೆಲ್ಲಿಕಾಯಿ ಗಿಡದ ಹತ್ತಿರ ಕುತ್ಕೊಂಡು ಕೆಳಗಡೆ ಕೂಡು ಕುತ್ಕೊಂಡು ಕೊಂತಿರೊಟ್ಟಿ ಅಂತ ಅದನ್ನು ಮಾಡ್ತೀವಿ ಅಂದರೆ ಎಲ್ಲರು ಸೇರ್ತಿವಿ ಆವಾಗ ಭಾಳಷ್ಟ್ ಜನ ನಮ್ಮ ಅಂದರೆ ಬೀದಿಯವ್ರು ಆಗಿರಬಹುದು ಆಮೇಲೆ ನಮ್ಮ ಫ್ರೆಂಡ್ಸು ರೆ ಫ್ರೆಂಡ್ಸ್ ಸರ್ಕಲ್ ಆಮೆ ರಿಲೇಟಿವ್ಸು ಭಾಳ್ ಬಂಧು ಬಳಗದವರು ಇವು ಎಲ್ಲರು ಸೇರ್ಬಿಟ್ಟು ಮಾಡ್ತೀವಿ ಅದನ್ನು ಅದಬ್ ಈಗೆಲ್ಲ ಹೆಂಗೆ ಮಾಡ್ತಾರೆ ಅಂದರೆ ಪಾಟ್ಲಕ್ ಅಂತ ಹೇಳ್ತಾರೆ ಅಲ್ಲ ಹಂಗೇ ಒಬ್ಬೊಬ್ರ ಮನೆಯಿಂದ ಒಂದೊಂದು ವೆರೈಟಿ ತಿಂಡಿಯನ್ನು ಮಾಡ್ಕೊಂಡು ಬಂದು ಎಲ್ಲರು ಸೇರಿ ತಿನ್ನುವಂಥದ್ದು ಬಹ ಭಾಳ ಮಸ್ತ್ ಎಂಜಾಯ್ ಮಾಡ್ತೀವಿ ಅದರಲ್ಲಿ ಅನ ಅದರಲ್ಲಿ ಹಾಡು ಕುಣಿತ ನಮ್ಮಿಷ್ಟ ಅದು ಅದು ಅದನ್ನು ಮಾಡ್ತೀವಿ ಫಸ್ಟ್ ನಾವು ಹೆಂಗೆ ಅಂದರೆ ಅದೊಂಥರ ರೊಟ್ಟಿ ಮೇಯ್ನ್ ಅದರಲ್ಲಿ ಜೋಳದ ರೊಟ್ಟಿ ಮಾಡ್ತೀವಿ ಅದಕ್ಕೆ ಕಡಲೆ ಕಾಯಿಗೆ ಬೀಜ ಹಾಕಿಬಿಟ್ಟು ಪುಡಿ ಅದು ಮಾಡ್ತೀವಿ ಆಮೇಲೆ ಬದ್ನೇಕಾಯಿ ಪಲ್ಯ ಎಲ್ಲವು ವೆರೈಟಿ ಯಾರಿಗೆ ಏನು ವೆರೈಟಿ ಬರುತ್ತೋ ಅದು ಮಾಡ್ಕೊಂಡು ಬಂದು ಎಲ್ಲಾರು ಕುತ್ಕೊಂಡು ತಿನ್ನೋದು ಬೆಳ್ದಿಂಗಳೂಟ ಭಾಳ ಚೆನ್ನಾಗಿರ್ತದದು ಆಮೇಲೆ ದಿ ದೀಪಾವಳಿ ಅಷ್ಟೇ ನಮ್ಮನ್ನು ನಾವು ಅಂದರೆ ಜನಗ ಎಲ್ಲರ್ನು ಸೇರ್ಸೋದು ಅಂತಂದರೆ ಈ ಹಬ್ಬಗಳೇ ಮೇಯ್ನು ಹಳ್ಳಿ ಪ್ರದೇಶದಲ್ಲಿ ಎಷ್ಟೋ ಜನ ಮಾಡ್ತಾರೆ ಈಗ ಆಂಧ್ರದಲ್ಲಿ ಅಲ್ಲೆಲ್ಲಾ ಸ್ವಲ್ಪ ನಮ್ಗೆ ಈ ಬಳ್ಳಾರಿ ಅಂತಂತ ಆ ಕಡೆ ಆಂಧ್ರ ಪ್ರದೇಶ ತೆಲಂಗಾಣ ಇನ್ಪ್ಲುಯೆನ್ಸು ಇದೆ ಸೋ ಸಂಕ್ರಾಂತಿ ಟೈಮಲ್ಲಿ ಹಿಂಗೆ ಅದು ಮ ಹಾರ್ವೆಸ್ಟ್ ಫೆಸ್ಟಿವಲ್ ಅಲ್ಲಾ ಅದಕ್ಕೇ ಬದ್ಕು ಮಾ ಅಂತ ಹೇಳಿ ಮಾಡ್ತಾರೆ ಅದು ಇಲ್ಲಿ ಕೆಲವ್ರ್ ಮಾಡ್ತಾರೆ ಅಂದರೆ ಅಲ್ಲಿಂದ ವಲಸೆ ಬಂದು ಯಾರು ಬಂದಿರ್ತಾರೆ ಅಲ್ಲಾ ಅಂಥವ್ರು ಮಾಡ್ತಾರೆ ಅದು ಹೂವಿಂದ ಎಲ್ಲ ಹಿಂಗೆ ಮಧ್ಯದಲ್ಲಿ ಹಿಂಗೆ ಇಟ್ಬಿಟ್ಟು ಅದರ ಸುತ್ತು ಹಾಡೇನು ಅದರದ್ದೆ ಒಂದು ಹಾಡುಗಳೆಲ್ಲ ಇರ್ತದೆ ಅದನ್ನು ಹೇಳ್ಕೊಂಡು ಹಾಡು ಹಾಡು ಹಾಡ್ಕೊತ ಮಹಿಳೆಯರೆಲ್ಲ ಅದನ್ನು ಸುತ್ತುವರಿತವರಿತ ಹಾಡ್ಕೊತ ಎಂಜಾಯ್ ಮಾಡ್ತಾರೆ ಡಾನ್ಸ್ ಮಾಡೋದು ಅದೆಲ್ಲ ಭಾಳ ಚೆನ್ನಾಗಿರತ್ ಅದು ಕೂಡ ನೈಟ್ ಟೈಮ್ಸ್ ಮಾಡ್ತಾರೆ ಮತ್ತು ಮತ್ತೆಲ್ಲರು ಒಂದು ಗೂಡೋದ್ ಅಂತಂದಾಗ ಸಂಕ್ರಾಂತಿ ಹಬ್ಬ ಹೋಳಿ ಹಬ್ಬ ಹೋಳಿ ಅಂದರೆ ನೆನ್ಪು ಐತು ಈಗ ಬಂತು ಹೋಳಿ ಹತ್ತಿರ ಈ ಇಲ್ಲಿ ಹೆಂಗೆ ಅಂದರೆ ನಮ್ಮ ಬಳ್ಳಾರಿಯಲ್ಲಿ ಬಳ್ಳಾರಿಯಲ್ಲಿ ಮಾಡೋದು ಹೋಳಿ ಹಬ್ಬದ ದಿನ ಮಾಡ್ತೀವಿ ಅದು ಕಾಮಣ್ಣನ ಸುಡೋದು ಹಂಗೆಲ್ಲ ಮಾಡಿಬಿಟ್ಟು ಮತ್ತು ಮಾರನೇದಿನ ಹೋಳಿ ರಂಗಾ ಕಲರ್ಸಿಂದ ಆಡ್ತೀವಿ ನಾವು ಮಾರ್ವಡಿಸು ಎಲ್ಲ ಜಾಸ್ತಿ ಇದಾರೆ ಇಲ್ಲಿ ಸೋ ಪಿಂಕ್ ಕಲರ್ ಜಾಸ್ತಿ ಯೂಸ್ ಮಾಡ್ತಾರೆ ಆಮೇಲೆ ನಾವುಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಕಲರ್ಸುನು ಮಾಡ್ತೀವಿ ಚೆನ್ನಾಗಿರತ್ತೆ ಎಲ್ಲಾ ಎಲ್ಲ ಏಜ್ ಗ್ರೂಪ್ ಅವರು ಸೇರ್ತಿವಿ ಮುಂಚೆ ಎಲ್ಲ ಹೆಂಗೆ ಅಂದರೆ ನಾವು ಚಿಕ್ಕಂದಿರುವಾಗ ಡ್ರಮ್ಮಲ್ಲೇ ಕಲಸಿ ಬಿಡ್ತಾಯಿದ್ರು ಬಣ್ಣಗಳ್ನೆಲ್ಲ ಸಿಕ್ಕಾಪಟ್ಟೆ ಯ ಮ ಅದ್ರಲ್ಲಿ ಮುಳುಗಿಸಿ ಮುಳುಗಿಸಿ ಎಬ್ಸೋದಪ್ಪ ನಮ್ಮನ್ನು ನಾವೆಲ್ಲ ಸಣ್ಣವ್ರು ಅಲ್ಲ ಇನ್ನು ಭಯ ಬರ್ತಿತ್ತು ನಮಗೆ

ಅಬ್ಬಾ ಅದು ಅದರಿಂದ ತಪ್ಪಿಸ್ಕೊಳೊದೆ ಭಾಳ ಕಷ್ಟ ಆಗ್ತಿತ್ತು ಆವಾಗ ಅದೇ ಅದೇ ಹೋಳಿ ನಮ್ಮ ಬಳ್ಳಾರಿಯಲ್ಲಿ ಆವಾಗ ಮಾಡ್ತೀವಿ ಹೋಳಿ ಟೈಮಲ್ಲೆನೇ ಆದರೆ ಸಿರಗುಪ್ಪಾದಲ್ಲಿ ನಾನೊಂದು ಫೈವ್ ಇಯರ್ಸ್ ಅಲ್ಲಿ ಇದ್ದೇ ಆಮೇಲೆ ಮುಂ ಚಿಕ್ಕನಿಂದ ಅದರ ಒಡನಾಟ ಇತ್ತು ನನಗೆ ಆವಾಗ ಅಲ್ಲಿ ಬಂದ್ಬಿಟ್ಟು ಯುಗಾದಿ ಹಬ್ಬದ ಮಾರನೇ ದಿನ ಆವಾ ಆವಾಗ ಹೋಳಿ ಆಡ್ತಾರೆ ಅಲ್ಲಿ ನಾವೆಲ್ಲ ಆವಾಗಲೇ ಆಡ್ತಿದ್ದಿದ್ದು ಅಲ್ಲಿದ್ದಾಗ ಚೆನ್ನಾಗಿ ಎಲ್ಲಾರು ಒಂದು ಗೂಡ್ಸತ್ತೆ ಅದು

ಈ ಮೊಹರಮ್ ಅಂತ ಬರ್ತದೆ ಹಬ್ಬ ಅದು ಭಾಳಾನೇ ಮಾಡ್ತಾರೆ ಇಲ್ಲಿ ಮೋಹರಮ್ ಹಬ್ಬ ಪಿರ್ಲ್ ದೇವ್ರನ್ನ ಕೂಡ್ಸೋದು ಆಮೇಲೆ ಅದು ಬೆಂಕಿ ಮೇಲೆ ನಡೆಯೋದು ನಾನಂತು ಫಸ್ಟ್ ನಾನು ನೋಡಿದ್ದೆ ಅದನ್ನು ಸಿರಗುಪ್ಪದಲ್ಲಿ ನಾನು ಚಿಕ್ಕವಳು ಇದ್ದಾಗ ನಮ್ಮ ಸೋದರತ್ತೆ ಅಲ್ಲೇ ಇರ್ತಾಯಿದ್ರು ಸೋದರತ್ತೆ ಮನೆಗೆ ಹೋದಾಗ ಅವರು ಹಿಂದೂಸ್ ಎಲ್ಲ ಭಾಳನೇ ಫಾಲೋ ಮಾಡ್ತಾರೆ ಅದನ್ನು ಅಲ್ಲಿ ಅವ್ರು ದೆವ್ರನ್ನ ಏನು ಇಟ್ಟಿರ್ತಾರಲ್ಲ ಪಿರ್ಲ್ ದೇವರು ಅಂತ ಅಲ್ಲೀ ಇಡ್ತಾ ಇದ್ರು ಅಲ್ಲೇ ಅದರ ಎದ್ರುಗೆ ಒಂಥರ ಅಗ್ನಿ ಕುಂಡ ಅದು ಒಂದು ಸ್ವಲ್ಪ ಫ ಡಿಸ್ಟೆನ್ಸ್ ಹಂಗೆ ಅಗ್ನಿ ಇದು ಹಾಕಿರ್ತಿದ್ರು ಇದು ಅದೆಲ್ಲ ಬಿಸಿ ಇದು ಮಾಡಿಬಿಟ್ಟು ಒಂದು ಕುಣಿ ತೋಡಿ ಅದರಲ್ಲೆಲ್ಲ ಹಾಕಿರ್ತಿದ್ರು ಕಟ್ಟಿಗೆ ಎಲ್ಲ ಸುಡೋದು ಮಾಡೋದು ಎಲ್ಲ ಅದರಲ್ಲಿ ಅದ್ರ ಮೇಲೆನೇ ಅದು ನಂಗೆ ಸರ್ಯಾಗಿ ನೆನ್ಪು ಇಲ್ಲ ಅದು ಯಾವಾಗವ ನಡೀತಾರೆ ಏನು ಅಂತ ಒಟ್ಟು ಮೊಹರಮ್ ಹಬ್ಬದಲ್ಲಿ ಸೊ ಪಿರ್ಲ್ ದೆವ್ರನ್ನ ಒಬ್ರು ಹಿಂಗೆ ಹೊತ್ಕೊಂಡು ಅದು ಆ ಬೆಂಕಿ ಮೇಲೆ ನಡೆಯೋದು ಅಬ್ಬಾ ನನಗಂತು ನಿಜವಾಗ್ಲು ಅವರು ಫಸ್ಟ್ ಟೈಮ್ ನೋಡಿದ್ದು ಭಯಾನೇ ಬಂದುಬಿಡ್ತಿತ್ತು ಅದು ನಿಜವಾಗ್ಲು ಕಾಲೆಲ್ಲ ಹೆಂಗೆ ಸುಡಲ್ವ ಅವ್ರಿಗೆ ಅಂತ ಅನಿಸುತ್ತೆ ಅನಿಸ್ತದೆ ಏನೋಪ್ಪ ಬಟ್ ಅದ್ ಫಸ್ಟ್ ಟೈಮ್ ನೋಡಿದ್ದು ಆಮೇಲೆ ಆ ಮೊಹರಮ್ ಹಬ್ದಲ್ಲಿ ಪಿರ್ಲ್ ದೇವ್ರುದ್ದು ಆ ಥರ ಎಲ್ಲ ನೋಡಿದ್ದಾಯ್ತು ಆಮೇಲೆ ಬೆಲ್ಲ ಪುಡಿ ಬೆಲ್ಲನ ಪ್ರಸಾದ ಅಂತ ಕೊಡ್ತಾರೆ ನಂಗಂತು ಭಾಳ ಇಷ್ಟ ಅದು ಯಾವಾಗಲು ಹೋಗಿ ಹೋಗಿ ತಿಂತಾ ಇದ್ವಿ ಅಲ್ಲಿ ಸೋ ಚೆನ್ನಾಗಿ ಎಂತರ ಹಿಂಗೆ ಎಲ್ಲ ಹಬ್ಬಗಳು ಬೇರೆ ಬೇರೆ ವಿಧ ಪ್ರಕಾರ್ಗಳ ಹಬ್ಬಗಳ್ನೆಲ್ಲ ನೋಡ್ತಿನಿ ನಾವು ಬಳ್ಳಾರಿಯಲ್ಲಿ